ನಾನು ಕರ್ನಾಟಕದಲ್ಲಿ ಅನೇಕ ಪ್ರವಾಸ ಸ್ಥಳಗಳಿಗೆ ಭೇಟಿ ನೀಡಿದ್ದೀನಿ ಎಕ್ಸಾಂಪಲ್ಲು ಬೆಳಗಾವಿ ಮಂಗಳೂರು ಮೈಸೂರು ಬಳ್ಳಾರಿ ಮತ್ತು ಹೊಗೇನಕಲ್ ಫಾಲ್ಸ್ ತಮಿಳ್ನಾಡು ಮತ್ತೆ ಆಂಧ್ರದಲ್ಲಿ ಯಾವುದೋ ಒಂದು ಬೀಚಿದೆ ಬಟ್ ಈ ಥರ ನಾನು ನನ್ನ ಫ್ರೆಂಡ್ಸು ಎಲ್ಲ ಪ್ರವಾಸ ಸ್ಥಳಗಳಿಗೋದಾಗ ತುಂಬ ಎಂಜಾಯ್ ಮಾಡ್ತೀವಿ ಅಂದರೆ ಹ್ಯಾಪಿಯಾಗಿರು ಚೆನ್ನಾಗಿರುತ್ತದೆ ನೇಚರೆಲ್ಲ ಚೆನ್ನಾಗಿರುತ್ತೆ ನನ್ನ ಮೆಚ್ಚಿನ ಪ್ರವಾಸ ಮನ್ ಪ್ರವಾಸ ಸ್ಥಳ ಯಾವುದೆಂದ್ರೆ ಹೊಗೇನಕಲ್ ಫಾಲ್ಸ್ ನಾನು ನನ್ನ ಸ್ನೇಹಿತರು ಅಲ್ಲಿಗೋಗಿದ್ದಾಗ ತುಂಬ ಅಂದರೆ ತುಂಬ ಆಟ ಆಡಿದ್ದೀವಿ ನೀರಲ್ಲಿ ಮತ್ತೆ ಬೋಟಿಂಗೆಲ್ಲ ಹೋಗಿದ್ದೀವಿ ಆ ನೀರು ಕೆಳಗಡೆ ಬೀಳ್ತಾಯಿದ್ದರೆ ನಾವು ಕೆಳಗಡೆಯಿಂದ ಆ ನೀರಿನ ಮಧ್ಯದಲ್ಲಿ ಅದು ಬೋಟಲ್ಲಿ ಹೋದಾಗ ತುಂಬನೇ ಚೆನ್ನಾಗಿದೆ ಅದೊಂದು ಪ್ಲೇಸೊಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಪ್ರಸಿದ್ಧಿಯಾಗಿದೆ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಮೈಸೂರಿಗೋದಾಗ ಅಲ್ಲಿ ಮೈಸೂರು ಅರ್ಮನೆಯನ್ನ ನೋಡಿದ್ದೇವೆ ಮತ್ತು ಚಾಮುಂಡಿ ಬೆಟ್ಟಕ್ಕೋಗಿದ್ದೇವೆ ಮತ್ತೆ ಝೂಗೋಗಿದ್ದೇವೆ ಅಲ್ಲಿ ಪ್ರಾಣಿಗಳನ್ನೆಲ್ಲ ಒಂದು ಬೋನಲ್ಲಾಕಿ ಎಲ್ಲ ಸಾಕ್ತಾಯಿರ್ತಾರೆ ನಾವು ಕರ್ನಾಟಕದಲ್ಲಿ ಯಾವ ಯಾವ ಪ್ರಾಣಿಗಳು ನೋಡಬೇಕು ಅಂತ ಅಂದ್ಕೊಳ್ತೀವೋ ಅಲ್ಲಿ ಎಲ್ಲ ಜಾತಿಯ ಪ್ರಾಣಿಗಳನ್ನು ಮೈಸೂರು ಝೂನಲ್ಲಿ ಇರುತ್ತೆ ಅದನ್ನು ನೋಡಬಹ್ದು ನಾವು ಮತ್ತೆ ನಾವು ಈ ಬೇಸಿಗೆ ಕಾಲದಲ್ಲಿ ಲೈಕ್ ಬೀಚ್ಗಳಿಗೋದರೆ ತುಂಬ ಖುಷಿಯಾಗುತ್ತೆ ಲೈಕ್ ಈ ಮುರ್ಡೇಶ್ವರ ಬೀಚಾಗಿರ್ಬೋದು ಮಲ್ಪೆ ಬೀಚಾಗಿರ್ಬೋದು ಆ ಬೀಚಲ್ಲಿ ಮೀನುಗಳು ತಿಂದಿರೋ ನೆನಪುಗಳು ಸಹ ತುಂಬ ಇದೆ ಆ ಥರ ತಿಂಗಳಿಗೆ ನಾವು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸಹ ನಾವು ಪ್ರವಾಸಕ್ಕೆ ನಾನು ನಮ್ಮ ಫ್ರೆಂಡ್ಗಳು ಪ್ಲಾನ್ ಮಾಡಿಕೊಂಡು ಹೋಗ್ತಾಯಿದ್ವಿ ಹಾಂ ತ್ಯಾಂಕ್ ಯು